ಸರ್ ನಿಮ್ಮ ಹೋಟೆಲಿಂದ ಒಂದು ಪ್ಲೇಟ್ ಪಾವ್ ಭಾಜಿ ಎರಡು ಪ್ಲೇಟು ವಡಾ ಪಾವ್ ಆರ್ಡ್ರ್ ಮಾಡಿದ್ದೆ ಸರ್ ಸೆವೆನ್ ತರ್ಟಿ ಹಂಗ್ ಆರ್ಡ್ರ್ ಮಾಡಿದ್ದೆ ಜಸ್ಟ್ ಫಿಫ್ಟೀನ್ ಮಿನಿಟ್ಸ್ ಆಯಿತು ಫೋನ್ಪೇ ಮೂಲಕ ಅಮೌಂಟ್ ಪೇ ಮಾಡಿದ್ದೀನಿ ಆದರೆ ಸ್ವಲ್ಪ ಫೋನ್ ಬಂತು ಆದ್ದರಿಂದ ನಾನು ಬೆಂಗಳೂರಿಗೆ ಹೊರ್ಡ್ಬೇಕು ಆದ್ದರಿಂದ ಆರ್ಡರ್ ಕ್ಯಾನ್ಸಲ್ ಮಾಡಿ ಸರ್ ಹಾಂ ದಯವಿಟ್ಟು ಕ್ಯಾನ್ಸಲ್ ಮಾಡಿ ಅಮೌಂಟ್ದು ನನಗೆ ರೀಫಂಡ್ ಮಾಡಿ ಸರ್ ಟ್ರಾನ್ಸಾಕ್ಷನ್ ಐ ಡಿ ಯು ಕೆ ಆರ್ ಪಿ ಎಸ್ ಎಚ್ ಸೆವೆನ್ ಝೀರೋ ಟೂ ನೈನ್ ಸೆವೆನ್ ಝೀರೋ ಆರ್ಡ್ರ್ ನಂಬರ್ ಫಿಫ್ಟಿ ಎಯ್ಟ್ ದಯವಿಟ್ಟು ಕ್ಯಾನ್ಸಲ್ ಮಾಡಿ ಸರ್ ಅಮೌಂಟ್ ಆದಷ್ಟು ಬೇಗ ರಿಫಂಡ್ ಮಾಡಿ